ಅಲೊ ಹಾಂ ಅದು ನಿಮ್ಮ ತೆಂಗಿನ ಎಣ್ಣೆ ಕಾರ್ಖಾನೆ ಇದೆ ಅಲ್ಲವಾ ನಿಮ್ಮದು ಅದ್ರ ಬಗ್ಗೆ ನಾವು ತುಂಬ ಹೆಸರು ನಿಮ್ಮ ತೆಂಗಿನ ಎಣ್ಣೆ ಬಗ್ಗೆ ತುಂಬ ಕಡೆ ಎಲ್ಲ ಒಳ್ಳೆಯ ಇದು ಮಾಹಿತಿ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಹೌದಾ ಅದು ಯಾ ಅದಕ್ಕೆ ನಾವು ಅದು ಅದ್ರ ಬಗ್ಗೆ ಅದರಿಂದ ಏನು ಉಪಯೋಗ ಇದೆ ಅಂತ ತಿಳ್ಸೋಕ್ಕೋಸ್ಕರ ಹಳ್ಳಿ ಕಡೆ ಎಲ್ಲ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಪ್ರಚಾರ ಮಾಡಿ ಅಲ್ಲೆಲ್ಲ ನಿಮ್ಮ ತೆಂಗಿನ ಎಣ್ಣೆನ ಕೊಡಲಿಕ್ಕೆ ಹಾಂ ಹೇಳಬೇಕು ಹಾಂ ಹೌದು ಹೌದು ಪ್ರಚಾರ ಮಾಡ್ಲಿಕ್ಕೆ ಹೋಗಿ ಹೋಗ್ತೀವಿ ಆಮೇಲೆ ನಮ್ಮದು ಒಂದು ಅಂಗಡಿ ಇಡಬೇಕಂತ ಇದ್ದೀವಿ ಆಮೇಲೆ ಒಂದು ಹಾಂ ಹಾಂ ಹಾಗಾಗಿ ಅದ್ರ ಬಗ್ಗೆ ಅದರದು ಉಪ್ಯೋಗಗಳು ಏನು ಹೇಳಿ ಒಂಚೂರು ತಿಳಿಸ್ಕೊಟ್ರೆ ಒಳ್ಳೆಯದಿತ್ತು

ಹೌದು ಹಾಂ

ಹಾಂ ಆಯ್ತು

ಹ್ಞೂ ಆಯ್ತು ಹಾಂ

ಹಾಂ ನಾವು

ಆಯಿತು ನಾವು

ಆಯಿತು ನಾವು ಅದ್ರ ಬಗ್ಗೆ ಎಲ್ಲ ಅವನ್ ಪ್ರಚಾರ ಮಾಡ್ತೀವಿ ಆಮೇಲೆ ನಿಮಿಗೆ ತಿಳಿಸ್ತೀವಿ ನಮಿಗೆ ಎಷ್ಟು ಬೇಕಾಗುತ್ತೆ ಏನು ಅಂತ ಆಯಿತಾ